ಇವಾಗ ಸ್ವಿಮ್ಮಿಂಗ್ ಅಂತ ಅಂದ್ರೆ ಎಲ್ಲರಿಗೂ ಬರಬೇಕಂತೇನಿಲ್ಲ ಇನ್ಕೇಸ್ ಸ್ವಿಮ್ಮಿಂಗ್ ಬರಬೇಕು ಅಂತ ಅಂದ್ರೆ ಫಶ್ಟ್ ಅವರು ಕಲಿಬೇಕಾಗುತ್ತೆ ಕಲಿಬೇಕಂತ ಅಂದ್ರೆ ಅವರು ಸ್ವಿಮ್ಮಿಂಗ್ ಮಾಡೋದಕ್ಕೆ ನೀರಿನ ಭಯ ಆ ಟೈಪ್ ಎಲ್ಲ ಇರಬಾರದು ನೀರಿನ ಭಯ ಇದ್ದರೆ ಏನಾಗುತ್ತಂತ ಅಂದ್ರೆ ಇವಾಗ ಇನ್ಕೇಸ್ ನೀರು ಕಂಡರೆ ಸ್ವಲ್ಪ ಜನಕ್ಕೆ ಭಾಳ ಭಯ ಆಗ್ತಿರುತ್ತೆ ಅಂಥ ಟೈಮಲ್ಲಿ ಭಯ ಪಟ್ಕೊಳ್ಬಾರ್ದು ಇನ್ಕೇಸ್ ಭಯ ಯಾವ ಟೈಪ್ ಆಗ್ತಿರುತ್ತಂತಂದ್ರೆ ಇನ್ಕೇಶ್ ಎಗರಿದ್ರೆ ಮತ್ತೆ ನಾನು ನೀರಲ್ಲಿ ಸತ್ತರೆ ಹೆಂಗೆ ಆ ಟೈಪ್ ಎಲ್ಲ ಸ್ವಲ್ಪ ಜನ ತಿಂಕ್ ಮಾಡ್ತಿರ್ತಾರೆ ಬಟ್ ನೀರಲ್ಲಿ ನಾವು ಇನ್ಕೇಸು ಬಾವಿ ಆ ಟೈಪೆಲ್ಲ ಕಲಿಯೋಂಗೆ ಇತ್ತಂತ ಅಂದ್ರೆ ಸ್ವಲ್ಪ ಸೇಫ್ಟಿ ಮೆಜರ್ಸ್ ಇಟ್ಕೊಂಡು ಕಲಿಬೇಕು ಏನು ಅಂತಂದ್ರೆ ಒಂದು ಡಬ್ಬಿ ಕಟ್ಕೊಂಡು ಹಿಂದೆ ಒಟ್ಟು ಮೇಲೆ ಡಬ್ಬಿ ಕಟ್ಕೊದಾಗ್ಲಿ ಇಲ್ಲ ಅಂತಂದ್ರೆ ಯಾವುದಾದ್ರು ಸೈಕಲ್ ಟ್ಯೂಬ್ ತಗೊಂಡು ಎಗರೋದಾಗ್ಲಿ ಆ ಟೈಪ್ ಮಾಡಬೇಕು ಇನ್ಕೇಶು ಅದೆಲ್ಲ ಆಗಲಿಲ್ಲ ಅಂದರೂ ಭಯ ಆ ಟೈಪ್ ಏನೋ ಭಾಳ ಇತ್ತು ಅಂತ ಅಂದ್ರೆ ಶ್ವಿಮ್ಮಿಂಗ್ ಪೂಲಲ್ಲಿ ಟ್ಯೂಬ್ಸ್ ಕೊಡ್ತಾರೆ ಫಸ್ಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಕಲಿಬೇಕು ಸ್ವಿಮ್ಮಿಂಗ್ ಪೂಲಲ್ಲಿ ಕಲ್ತು ಆದಮೇಲೆ ಮತ್ತೆ ಬೇರೆ ಕಡೆ ಹೋಗಿ ಕಲಿಬೇಕು ಇನ್ಕೇಸ್ ಅಲ್ಲೆಲ್ಲ ಕಲಿಯಲಿಲ್ಲ ಅಂತ ಅಂದ್ರೆ ಫಶ್ಟಿಗೆ ಅವರಿಗೆ ಭಾಳ ಭಯ ಇರುತ್ತೆ ಇವಾಗ ಸ್ಟಾರ್ಟಿಂಗ್ ಅವ್ರು ಮಿಶ್ಟೇಕ್ ಮಾಡೋದು ಏನೇನು ಅಂತ ಅಂದ್ರೆ ಇವಾಗ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ನೀರು ಕಂಡರೆ ಭಯ ಇರುತ್ತಲ್ಲ ಅವ್ರಿಗೆ ಈಜು ಬರ್ತಿರೋಲ್ಲ ಸೊ ಅವ್ರು ನೀರಲ್ಲಿ ಮೆಲ್ಲಗೆ ಇಳಿದು ಮೆಲ್ಲಗೆ ಕೈ ಕಾಲು ಬಡಿಯೋದಾಗ್ಲಿ ಮಾಡ್ತಿರ್ತಾರೆ ಆವಾಗ ಇನ್ಕೇಸ್ ಅವ್ರು ಏನಾದರೂ ಮುಳುಗೋದ್ರೆ ನೀರು ಕೂಡ ಬಿಟ್ಟಿರ್ತಾರಲ್ಲ ನೀರೆಲ್ಲ ಹೊರಗೆ ತೆಗಿಬೇಕಾಗುತ್ತೆ ಆ ಟೈಪೆಲ್ಲ ಮತ್ತೆ ಈವಾಗ ಈವಾಗ ಸ್ವಿಮ್ಮಿಂಗ್ ಅಂತ ಅಂದ್ರೆ ಸ್ವಲ್ಪ ಜನಕ್ಕೆ ಭಯ ಯಾಕಂತ ಅಂದ್ರೆ ನೀರಲ್ಲಿ ಮತ್ತೇನಾದರೂ ಸತ್ರೆ ಹೆಂಗೆ ನೀರು ಕುಡಿದ್ರೆ ಹೆಂಗೆ ಮಾಡಲಿ ಅವೆಲ್ಲ ಭಯ ಇರ್ತಾವೆ ಇನ್ಕೇಶ್ ಎಲ್ಲ ಕಲಿಬೇಕು ಅಂತ ಅಂದ್ರೆ ಅವೆಲ್ಲ ಭಯ ಸೈಡಿಗೆ ಇಡ್ಬೇಕಾಗುತ್ತೆ ಕಲ್ತ ಮೇಲೆ ಒಂದು ಟೈಮ್ ಇನ್ಕೇಸ್ ಏನಾದರೂ ಸ್ವಿಮ್ಮಿಂಗ್ ಕಲಿತರೆ ಅದರಷ್ಟು ಮಜವೇ ಯಾವುದಿರೋಲ್ಲ ಇವಾಗ ನಾನಾದರೂ ಅಷ್ಟೇ ಫಶ್ಟಿಗೆ ಕಲಿಬೇಕೆಂದರೆ ನನಗೆ ಏನೇನು ಆಯಿತಪ್ಪ ಅಂತ ಅಂದ್ರೆ ಫಶ್ಟಿಗೆ ನಾನು ಕೆರೆಗೆ ಕಲಿತಿದ್ದೆ ಕೆರೆಯಲ್ಲಿ ನಾನು ಎಷ್ಟೋ ಟೈಮ್ ನಮ್ಮ ಅಜ್ಜ ಹಿಡ್ಕೊಂಡು ಕಲಿಸ್ತಿದ್ರು ಅವಾಗ ಒಮ್ಮೆ ಕೈ ಬಿಡೋಣ ನಾನು ಮುಳುಗೋಗ್ತಿದ್ದೆ ಮುಳುಗೋದ ತಕ್ಷಣ ತುಂಬ ನೀರು ಕುಡಿದ್ಬಿಡ್ತಿದ್ದೆ ಒಂದೊಂದು ಟೈಮ್ ಮೂರ್ಛೆ ತಪ್ಪಿ ಬಿದ್ದಿದ್ದೀನಿ ಮೂರ್ಛೆ ತಪ್ಪಿ ಬಿದ್ದೊತ್ತಿಗೆ ಏನು ಮಾಡಿದ್ದಾರಪ್ಪ ಅಂತ ಅಂದ್ರೆ ನನಗೆ ಅವರು ಕರ್ಕೊಂಡೋಗಿ ಸ್ವಲ್ಪ ಸೈಡಲ್ಲಿ ಕುಂದ್ರಿಸಿ ಸೈಡಲ್ಲಿ ಕುಂದ್ರಿಸಿ ಸ್ವಲ್ಪ ಹೊಟ್ಟೆ ಮೇಲೆ ಒತ್ತಿ ಒತ್ತಿ ನೀರೆಲ್ಲ ಹೊರಗೆ ಹಾಕಿ ಆ ಟೈಪೆಲ್ಲ ಮಾಡಿದ್ದಾರೆ ಮತ್ತು ಸ್ಟಾರ್ಟಿಂಗಲ್ಲಿ ಆಲ್ಮೋಶ್ಟ್ ಆಲ್ ಜನ ಏನು ಒಂದು ಮಿಶ್ಟೇಕ್ ಮಾಡೋದು ಅಂತ ಅಂದ್ರೆ ನೀರಲ್ಲಿ ಎಗರಬೇಕಾದ್ರೆ ಕರೆಕ್ಟಾಗಿ ಎಗರೋಲ್ಲ ಫಶ್ಟ್ ಕಾಲ್ ಕೆಳಗಡೆ ಫಶ್ಟ್ ಕೈ ಒಳಗೆ ಹೋಗ್ಬೇಕು ನೀರಲ್ಲಿ ಆಮೇಲೆ ತಲೆ ಹೋಗಬೇಕು ಆಮೇಲೆ ಬಾಡಿ ಆಮೇಲೆ ಕಾಲು ಹೋಗಬೇಕು ಬಟ್ ಫಶ್ಟಿಗೆ ಡೈರೆಕ್ಟ್ ಕಾಲು ಒಳಗಾಕ್ಬಿಡ್ತಾರಲ್ಲ ಅವರಿಗೆ ಫಶ್ಟು ಕಾಲು ಒಳಗೋದ ತಕ್ಷಣ ಮೂಗು ಕೆಳಗಡೆ ಇರುತ್ತಲ್ಲ ಸೊ ಮೂಗಲ್ಲಿ ನೀರು ಹೊಕ್ಕೊಂಡು ಸ್ವಲ್ಪ ತಲೆಗೆ ಹೋಗ್ಬಿಡುತ್ತವೆ ನೀರು ಸ್ವಲ್ಪ ಅಲ್ಲಿ ಉಸುರಿಗಟ್ಟಿದಂತಾಗಿ ಸ್ವಲ್ಪ ಅವರಿಗೆ ಭಯ ಫೀಲ್ ಆಗ್ಬಿಡುತ್ತೆ ಆ ಭಯ ಬರ್ಬಾರ್ದು ಅಂತ ಅಂದ್ರೆ ಇವಾಗ ಸ್ವಿಮ್ಮಿಂಗಲ್ಲಿ ಸ್ವಿಮ್ ಕೋಚರ್ಸ್ ಅಂತ ಇರ್ತಾರಲ್ಲ ಅವರು ಹೇಳಿದ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು ಇವಾಗ ಸ್ಟಾರ್ಟಿಂಗ್ ಬರಲಾರದವ್ರಿಗೆ ಅದರ ಸಲುವಾಗೆ ಡೈರೆಕ್ಟಾಗೆ ಎಗ್ರೋಕೆ ಬಿಡೋಲ್ಲ ಅವರು ಮೆಲ್ಲಗೆ ನೀರಲ್ಲಿ ಇಳಿಸಿ ಆ ಟ್ಯೂಬ್ ಅಂಥವು ಇರುತ್ತೆ ಸ್ವಲ್ಪ ಸ್ವಿಮಿಂಗಲ್ಲಿ ಅಲ್ಲಿ ಟ್ಯೂಬೆಲ್ಲ ಸ್ವಲ್ಪ ಹೊಟ್ಟೆ ಮೇಲಾಕಿ ಅವರ ಹಾಗೆ ಈಜಿ ಕಲಿಸ್ತಾರೆ ಇನ್ ಕೇಸ್ ಟ್ಯೂಬ್ಸ್ ಒಂದೊಂದು ಕಡೆ ಅವೈಲೇಬಲ್ ಇರೋಲ್ಲ ಅಂತ ಅಲ್ಲೆಲ್ಲ ಡಬ್ಬಿ ಕಟ್ಕೊಂಡು ಎಗರ್ತಾರೆ ಮತ್ತೆ ಒಂದೊಂದು ಕಡೆ ಎಲ್ಲ ಇವಾಗ ಹೇಗಪ್ಪ ಅಂತ ಅಂದ್ರೆ ಇವಾಗ ಒಂದೊಂದು ಟೈಮೂ ಸ್ವಲ್ಪ ಹಳ್ಳಿ ಆ ಟೈಪ್ ಇರುತ್ತಲ್ಲ ಅಂತಲ್ಲೆಲ್ಲ ಯಾರದ್ದಾದ್ರು ಹೆಲ್ಪ್ ತಗೊಂಡು ಮೆಲ್ಲಗೆ ಇಳಿದು ಆ ಟೈಪ್ ಎಲ್ಲ ಮಾಡ್ತಾರೆ ಇನ್ನೂ ಒಂದೊಂದು ಕಡೆ ಹೆಂಗಪ್ಪ ಅಂತ ಅಂದ್ರೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ ಒಂದು ಸಪ್ರೇಟ್ ಪ್ಯಾಡ್ ಬರುತ್ತೆ ಆ ಪ್ಯಾಡ್ ಹಿಡ್ಕೊಂಡು ಮೆಲ್ಲಗೆ ಹೋಗ್ಬೇಕು ಅದು ರಬ್ಬರಿಂದ ಮಾಡಿರದು ಆ ರಬ್ಬರೂ ಒಟ್ಟು ಮುಳುಗೋದೆ ಇಲ್ಲಲ್ಲ ಸೊ ಅದು ಹಿಡ್ಕೊಂಡ್ರೆ ನಾವೂ ಮುಳ್ಗೋಲ್ಲ ಅದ್ರ ಮೇಲೆ ನಮ್ಮ ಬಾಡಿ ವೇಯ್ಟ್ ಹಾಕ್ಬಾರ್ದು ಬಟ್ ಜಶ್ಟ್ ಕೈ ಹಿಡ್ಕೊಂಡು ಈಜು ಮಾಡೋಕೆ ಚಾಲೂ ಮಾಡಿ ಬಿಡ್ಬೇಕು ಇನ್ಕೇಸ್ ಆ ಟೈಪೆಲ್ಲ ಮಾಡಿದರೆ ಈಜಿ ಆರಾಮಾಗಿ ಕಲಿಬೋದು ಮತ್ತು ನಾನು ಫಸ್ಟಿಗೆ ಒಂದು ಟೈಮೂ ಈಜು ಬರ್ಲಾರದ ಹೊತ್ತಿಗೆ ಪ್ಯಾಡ್ ಹಿಡ್ಕೊಂಡು ಎಗರಿದ್ದೆ ಎಗ್ರಿದ ತಕ್ಷಣ ನೆಕ್ಶ್ಟ್ ಮೂಮೆಂಟೆ ಪ್ಯಾಡ್ ಬಿಟ್ಟು ನಾನು ಒಳಗೆ ಮುಳುಗೋಗ್ಬಿಟ್ಟಿದ್ದೆ ಬಟ್ ಆ ಟೈಪೆಲ್ಲ ಮುಳುಗ್ಬಾರ್ದು ಹಂಗೆ ಹಿಂಗೆ ಭಯ ಇರಬಾರ್ದು ಫಶ್ಟ್ ಅದಕ್ಕೆ ಶ್ವಿಮ್ಮಿಂಗ್ ಕಲಿಬೇಕೆಂದ್ರೆ ಫಶ್ಟ್ ಭಯ ಇರಬಾರ್ದು ಇನ್ ಕೇಸ್ ಭಯ ಏನಾದರೂ ಇತ್ತಂತ ಅಂದ್ರೆ ಕಲಿಯೋದು ಬಹಳ ಕಷ್ಟ ಇನ್ ಕೇಸ್ ಭಯ ಇರಲಿಲ್ಲ ಹಾಗೆ ಡೈರೆಕ್ಟ್ ಜಂಪ್ ಮಾಡಿ ನಾನು ಕಲಿತೀನಿ ಅಂತ ಒಂದು ಏನಾದರೂ ಇತ್ತಂತ ಅಂದ್ರೆ ಆರಾಮಾಗಿ ಜಂಪ್ ಮಾಡಿ ಕಲಿಬೋದು ಇನ್ ಕೇಸ್ ಆ ಟೈಪೆಲ್ಲ ಆಗೋಲ್ಲ ಹಂಗೆ ಹಿಂಗೆ ಏನಾದರೂ ಇರ್ತಾವಲ್ಲ ಸೊ ಆ ಟೈಮಲ್ಲಿ ಮೆಲ್ಲಗೆ ಟ್ಯೂಬ್ ಹಾಕ್ಕೊಂಡು ಮೆಲ್ಲಗೆ ಇಳಿದು ಮೆಲ್ಲಗೆ ಕೈ ಕಾಲು ಬಡಿದು ಕಲಿಬೇಕು ಇವಾಗಾದರೂನು ಸ್ವಲ್ಪ ಡೈವರ್ಸು ಸ್ವಲ್ಪ ಇವು ಇನ್ ಕೇಶ್ ಸ್ವಿಮ್ಮರ್ಸ್ ಇರ್ತಾರಲ್ಲ ಸ್ವಲ್ಪ ಡೈವ್ ಮಾಡ್ತಿರ್ತಾರೆ ಡೈವ್ ಮಾಡೋ ಟೈಮಿಗೆ ಫುಲ್ ತೀರ ತಲೆ ಫುಲ್ ಕೆಳಗಡೆ ಮಾಡಿ ಡೈವ್ ಮಾಡಿದರೆ ತಲೆ ಹೊಡ್ಕೊಳ್ಳೊ ಚಾನ್ಸಸ್ ಭಾಳ ಇರುತ್ತೆ ಯಾಕಂತ ಅಂದ್ರೆ ಒಂದೊಂದು ಸ್ವಿಮ್ಮಿಂಗ್ ಪೂಲು ಹೈಟ್ ಕಡಿಮೆ ಇರುತ್ತೆ ಫಶ್ಟಿಗೆ ಸ್ಟಾರ್ಟಿಂಗ್ ತ್ರೀ ಫೀಟಿರುತ್ತೆ ಆಮೇಲೆ ಬರ್ತಾ ಬರ್ತಾ ಸವೆನ್ ಫೀಟ್ ಆಗ್ತವೆ ಸವೆನ್ ಫೀಟಿಂದ ಜಂಪ್ ಮಾಡಿದರೆ ಏನು ಅನ್ನಿಸೋಲ್ಲ ಇನ್ ಕೇಸ್ ಸ್ವಲ್ಪ ಜನ ತ್ರೀ ಫೀಟ್ ಇಂದನೂ ಜಂಪ್ ಮಾಡ್ತಿರ್ತಾರಲ್ಲ ತ್ರೀ ಫೀಟ್ ಇದ್ದಲ್ಲಿ ಆ ಟೈಪೆಲ್ಲ ಜಂಪ್ ಮಾಡಿದರೆ ಏನಾಗುತ್ತೆ ಅಂತಂದ್ರೆ ಇಳ್ದ ತಕ್ಷಣನೆ ಫಶ್ಟ್ ತಲೆ ಬಂದು ಕೆಳಗೆ ಹತ್ತಿತ್ತಂದಂದ್ರೇ ತಲೆ ಇನ್ ಕೇಸ್ ಏನಾದರೂ ಹರಿಬೋದ ಅಂತ ಅಂದ್ರೆ ಸ್ವಲ್ಪ ತಲೆ ಒಡೆದೈತಿ ಅಂತ ಅಂತಾರಲ್ಲ ಆ ಟೈಪೆಲ್ಲ ಆಗ್ಬೋದು ಸೊ ಆ ಟೈಪೆಲ್ಲ ಆಗ್ಬಾರ್ದು ಅಂತ ಅಂದ್ರೆ ಸವೆನ್ ಫೀಟ್ ಇಂದ್ರ ಜಿಗಿಬೇಕು ಆ ತಪ್ಪು ಮಾಡ್ಬಾರ್ದು ಒಟ್ಟು ಇನ್ ಕೇಸ್ ತಪ್ಪು ಮಾಡಿದರೆ ಅದು ತಪ್ಪಂತೇನಲ್ಲ ಬಟ್ ನಮ್ಮದೂ ಒಂದೊಂದು ಟೈಮು ನಸೀಬು ಏನಂತಾರಪ್ಪ ನಸೀಬು ಕರಾಬು ಇದ್ದರೆ ಏನಾದರೂ ಆಗ್ಬೋದು ಆರಾಮಾಗಿ ಕಲಿಬೋದು ಹಾಗೇನಿಲ್ಲ ಸ್ವಿಮ್ಮಿಂಗ್ ಅಂದರೆ ಆ್ಯಕ್ಚುಲಿ ಎಲ್ಲರಿಗೂ ಭಾಳ ಇಷ್ಟವೇ ಕಲಿಬೋದು ಆರಾಮಾಗೆ ಬಟ್ ನಾವು ಸೇಫ್ಟಿ ಮೆಜರ್ಸನ್ನ ನೋಡ್ಕೊಂಡು ಕಲಿಬೇಕು ಬಟ್ ಮೊದಲ್ನೇದೇನಪ್ಪಾ ಅಂತ ಅಂದ್ರೆ ನಾವು ಒಟ್ಟು ಅಂಜೋಕೆ ಹೋಗ್ಬಾರ್ದು ಸ್ವಿಮ್ಮಿಂಗಲ್ಲಿ ಅಂಜಿದರೆ ಇನ್ ಕೇಸು ನೀರು ಕುಡಿತೀವಿ ನೀರು ಕುಡಿದರೆ ಮತ್ತೆ ಉಸಿರಾಡೋಕ್ಕಾಗೋಲ್ಲ ಆ ಟೈಪೆಲ್ಲ ಆಗಿ ಮತ್ತೆ ಅಲ್ಲೇ ಇದ್ದು ಬಿಡ್ತೀವಿ ಮತ್ತು ಮೇಲುಗಡೆ ಬರೋದಕ್ಕೂ ಆಗೋಲ್ಲ ಶ್ವಿಮ್ಮಿಂಗ್ ಕಲ್ಯೋದಕ್ಕೆ ಮೇನ್ ಅಂತ ಅಂದ್ರೆ ಕಾಲು ಫುಲ್ ಸೈಕ್ಲಿಂಗ್ ಮಾಡ್ಕೊಳ್ತಿರ್ಬೇಕು ಸೈಕ್ಲಿಂಗ್ ಮಾಡಿದರೆ ಆದಷ್ಟು ಸ್ವಿಮ್ಮಿಂಗ್ ನಾವು ಒಟ್ಟು ಮುಳುಗೋದಿಲ್ಲ ತೇಲ್ತಲೇ ಇರ್ತೀವಿ